ನನ್ನ ಪ್ರಕಾರ ಆರೋಗ್ಯಕರ ಜೀವನಶೈಲಿಗೆ ಕ್ರೀಡೆ ಕ್ರೀಡೆಗಳ ಕೊಡುಗೆ ತುಂಬ ಮುಖ್ಯ ಏಕೆಂದರೆ ಸಮಯ ನಿರ್ವಹಣೆ ಕೌಶಲ್ಯವನ್ನು ಕಲಿಸುತ್ತದೆ ತಂಡದ ಮನೋಭಾವ ಅಂದರೆ ಮೋಟಿವೇಟ್ ಮಾಡುವ ರೀತಿಯನ್ನು ಹೇಳಿಕೊಡುತ್ತದೆ ಉತ್ತಮವಾದ ಅಂದರೆ ಸಮಾಧಾನ ಹೇಳಿಕೊಡುತ್ತದೆ ಮತ್ತು ನಮಗೆ ಬ ಶಕ್ತಿಯನ್ನು ಕೊಡುತ್ತದೆ